ಹಾಂ ಹೇಳಿ ಯಾರು ಹಾಂ ಹೌದು ನೀವು ಯಾರು ಹೌದಾ ಏನಾಗಿದೆ ಅಮ್ಮ

ಹೌದಾ ಹಾಂ ಸರಿಯಾದ ಟೈಮಿಗೆ ಟ್ಯಾಬ್ಲೆಟ್ ಎಲ್ಲ ಹಾಕೊಂಡಿರಾ ಊಟ ಚೆನ್ನಾಗಿ ಮಾಡ್ತಿದ್ದೀರಾ ಹ್ಞೂ ನೀವು ಯಾವಾಗ ಬಂದಿದ್ದಿರಿ ಹೌದಾ ಇನೊಂದ್ಸರಿ ಚಕಪ್ಗೆ ಬರ್ತೀರಾ ಹಾಂ ನಾನು ಸಾಯಂಕಾಲ ಇವ್ನಿಂಗ್ ಫೈವ್ ಐದು ಗಂಟೆಗೆಲ್ಲ ಬರ್ರೀ ಹೌದು ಹಾಂ ಹೌದು ಮೊನ್ನೆ ಏನು ಮಾಡ್ಸಿಲ್ವಾ ಸುಮ್ಮನೆ ಚೆಕ್ ಮಾಡಿಸ್ಕೊಂಡು ಹೋಗಿದ್ದಿರಾ ಬ್ಲಡ್ ಚೆಕ್ ಏನು ಮಾಡ್ಸಿಲ್ವ ಮೊನ್ನೆ ಹೌದಾ ಹ್ಞೂ ಸರಿ ಬರ್ರೀ ಸಾಯಂಕಾಲ ಬರ್ರೀ ನೋಡೋಣ ಚೆಕ್ ಮಾಡಿ ಏನಾಗುತ್ತೋ ಅದರ ಮೇಲೆ ಟ್ಯಾಬ್ಲೆಟ್ ಎಲ್ಲ ಕೊಡ್ತೀವಿ ಹಾಕೋವಂತ್ರಿ ಹ್ಞೂ ಹ್ಞೂ ಹಾಂ ಅಪಾಯಿಂಟ್ಮೆಂಟ್ ತಗೊಳ್ರಿ ಮತ್ತು ಎಲ್ಲ ಅವೆಲ್ಲ ಏನೇನು ಇದ್ದಾವೆ ಎಲ್ಲ ಮುಗಿಸ್ಕೊಂಡು ಬರ್ರೀ ಹ್ಞೂ ಟೋಕನ್ ಬರಿಸಿದ್ರ್ಯಾ

ಹಾಂ ತಗೊಂಬರ್ರೀ ಎಲ್ಲ ತಗೊಂಬರ್ರೀ ಹ್ಞೂ ಟೋಕನ್ ಬರ್ಸೀರಾ ಹಾಂ ಟೋಕನ್ ಬರೆಸಿರಿ ಸಾಯಂಕಾಲ ಈಗ ಇರ್ತಾರೆ ನೋಡಿರಿ ಫೋನ್ ಮಾಡಿರಿ ಬರೆಸಿರಿ ಈಗ ಹಾಂ ಸರಿ ಹಾಂ ಬಾಯ್